ನಾವು ಬಾಲ್ಯದಿಂದ ಸ್ಕೂಲ್ ಆಗ್ಬೋದು ಕಾಲೇಜ್ ಆಗ್ಬೋದು ಈ ಥರದಲ್ಲಿ ತುಂಬ ರಾಜರ ಹೆಸರುಗಳ್ನ ಕೇಳಿದ್ದಿರಿ ಅದರಲ್ಲಿ ವಿಜಯನಗರ ಡೈನಾಸ್ಟಿಯಿಂದ ಹಕ್ಕ ಬುಕ್ಕ ಕೃಷ್ಣ ದೇವರಾಯ ಅವ್ರ್ದು ಆಗಿರ್ಬೋದು ಆಮೇಲೆ ನಮ್ಮ ವೀರ ಮದಕರಿ ನಾಯಕ ಅವ್ರು ಆಗಿರ್ಬೋದು ಕಿತ್ತೂರು ಅವರು ಮತ್ತು ಟಿಪ್ಪು ಸುಲ್ತಾನ್ ಹೈದರಾಲಿ ಈ ಥರ ತುಂಬ ತುಂಬ ರಾಜರ ಬಗ್ಗೆ ಕೇಳಿದ್ದೀವಿ ನಮ್ಮ ಮೈಸೂರು ರಾಜ್ಯದ ಕೃಷ್ಣದೇವರಾಜ ಒಡೆಯರ್ ಇನ್ನು ಇಮ್ಮಡಿ ಪುಲಕೇಶಿ ಈ ಥರದ್ದು ಭಾಳ ಬಹಳಷ್ಟು ರಾಜರು ನಮ್ಮಲ್ಲಿದ್ದಾರೆ ನಾವು ಬೇರೆ ಬೇರೆ ಕಡೆಯಿಂದ ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ನಾವೇ ಹೇಳ್ತೀವಿ ಆದರೆ ನಮ್ಮಲ್ಲೇ ಎಷ್ಟೊ ರಾಜರು ನಮಗೆ ನಮ್ಮ ಚೋಳ ಈಗ ಬ್ ಕೋಲಾರ ಸೈಡ್ ಅಂತ ಬಂದರೆ ಚೋಳರಾಗ್ಬೋದು ಗಂಗರಾಗ್ಬೋದು ಆಗ್ಲೆ ಬಂದು ಇತಿಹಾಸದಲ್ಲೇ ಆ ಥರದ ದೇವಸ್ಥಾನಗಳು ಆಗ್ಬೋದು ಆ ಥರದ ಏನೊಂದನ್ನೋ ಸೃಷ್ಟಿ ಮಾಡಿ ಇಲ್ಲಿ ಕಟ್ಟಿ ಹೋಗಿದ್ದಾರೆ ಸೊ ನನಗೆ ಇಶ್ ಇದ್ರಲ್ಲಿ ಇಷ್ಟ ಆಗೋದು ಏನು ಅಂತಂದರೆ ಭಾರತ ರಾಜರ ಬಗ್ಗೆ ನಮ್ಮ ರಾಜರು ಆಗ್ಲೆ ಈಗ ಏನು ನಾವು ಟೆಕ್ನೋಲಜಿ ಅಂತೆಲ್ಲ ಹೇಳ್ತಾ ಇದ್ದೀವಿ ಅದನ್ನು ನಮ್ಮ ರಾಜರು ಅವ್ರಿಗಿದ್ದಂಥ ಮಂತ್ರಿಗಳಾಗ್ಬೋದು ಆಗಿನ ಕಾಲದಲ್ಲೇ ಬೇಕಾದಷ್ಟು ಸಿವಿಲ್ ಇಂಜಿನಿಯರ್ಸ್ ಎಲ್ಲ ಸೃಷ್ಟಿಯಾಗಿದ್ದಾರೆ ನಾವು ಈಗ ಅನ್ಕೊಂಡಿದ್ದೀವಿ ಅಷ್ಟೆ ಸಿವಿಲ್ ಇಂಜಿನಿಯರ್ಸ್ ಆಗ್ಬೋದು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅಂಥ ಅಂತಹ ಇಂಜಿನಿಯರು ಅದಕ್ಕೆ ಮುಂಚೆನೆ ಅವರು ಏನು ಸೃಷ್ಟಿ ಮಾಡಿದ್ದಾರೊ ಅದಕ್ಕಿಂತ ಮುಂಚೆನೆ ಎಷ್ಟೊ ಎಷ್ಟೊ ಡೆಕೆಡ್ಸ್ ಹಿಂದೇನೆ ರಾಜರು ನ ಎಲ್ಲ ಟೆಕ್ನಾಲಜಿಸನ್ನು ಸೃಷ್ಟಿ ಮಾಡಿದ್ದಾರೆ ಬಟ್ ನನ್ನ ಪ್ರಕಾರ ಇವಾಗ ನಾವು ರೀಇನ್ವೆಂಟ್ ಮಾಡ್ತಾ ಇರೋದು ಅಷ್ಟೆ ಅದನ್ನು ಸೊ ಥ್ಯಾಂಕ್ ಯು